ನಮಗೆ ಗೊತ್ತಿರೋ ಹಾಗೆ ಕನ್ನಡ ತುಂಬಾ ಒಳ್ಳೆಯ ಭಾಷೆ ಆದರೂ ಮತ್ತು ಮುಖ್ಯವಾದ ಭಾಷೆ ಯಾಕಂದರೆ ಕನ್ನಡಕ್ಕೆ ಇರೋ ಒಂದು ಬೆಲೆ ಯಾವ ಒಂದು ಭಾಷೆಗೂ ಕಿನ್ನ ಒಂದು ಸ್ವಲ್ಪ ಜಾಸ್ತಿಯೇ ಇದೆ ಹಾಗಾಗಿ ಕನ್ನಡದ ಭಾಷೆ ತುಂಬಾ ಮುಖ್ಯ ಇದನ್ನು ಹೆಂಗೆ ಎಲ್ಲ ಕಡೆ ಬಳಸ್ಬೋದು ಅಂದರೆ ಈಗ ಈಗ ಎಜುಕೇಷನ್ ಸಿಸ್ಟಮ್ ಓದೋ ವಿದ್ಯಾರ್ಥಿಗಳಿಗಿಂತ ಒಂದು ಪ್ರೊಫೆಶ್ನಲ್ವರೆಗೂ ಕನ್ನಡ ಮ್ಯಾಂಡೇಟ್ರಿ ಅಂದರೆ ಕಂಪಲ್ಸರಿ ಅಂತ ಮಾಡಬೇಕು ಅವಾಗ ಸ್ವಲ್ಪ ಜನಕ್ಕೆ ಕನ್ನಡ ನಾಲೇಜ್ ಬರುತ್ತೀಗ ಹೊರಗಿನವ್ರೆಲ್ಲ ಜಾಸ್ತಿ ಇಂಡ್ಯಾದಲ್ಲೇ ಇರೋದು ಅದ್ರುವೈಸ್ ನೋಡಿದೆ ಬೆಂಗಳೂರಲ್ಲೇ ಜಾಸ್ತಿ ಇರೋದು ಹಾಗಾಗಿ ಎಷ್ಟೊಂದು ಜನಕ್ಕೆ ಕನ್ನಡ ಬಗ್ಗೆ ಗೊತ್ತಿರೋಲ್ಲ ಕನ್ನಡ ಕಲ್ಚರ್ ಬಗ್ಗೆ ಗೊತ್ತಿರೋಲ್ಲ ಸೋ ಅವ್ರಿಗೆಲ್ಲ ಐ ಟಿಯಿಂದಾಗಲಿ ಒಂದು ಸ್ಕೂಲಿಂದ ಆಗ್ಲಿ ಎಲ್ಲಿಂದ ಎಲ್ಲಿಂದ ಬಂದಿದ್ದಾರೋ ಅದೆಲ್ಲ ತಲೆ ಕೆಡ್ಸ್ಕೊಂಡೇ ನಾವು ನಮ್ಮ ಕರ್ನಾಟಕದಲ್ಲಿದ್ದುಕೊಂಡು ಒಂದು ಕನ್ನಡ ನಮ್ಮ ಭಾಷೆ ನಮ್ಮ ಕನ್ನಡದ ಕಲ್ಚರ್ ಕರ್ನಾಟಕ ಕಲ್ಚರನ್ನ ಇಂಪ್ರೂವ್ ಮಾಡೋದು ತುಂಬಾ ಮುಖ್ಯ ಯಾಕಂದರೆ ನಾವು ಹುಟ್ಟಿ ಬೆಳ್ದಿದ್ದು ಎಲ್ಲ ಇಲ್ಲೇ ಆಗಿದ್ದರಿಂದ ನಮ್ಮ ಕಲ್ಚರ್ ಇಂಪಾರ್ಟೆನ್ಸು ಇಲ್ಲಿಗೆ ಹೊಸಬರು ಯಾರು ಬಂದಿರ್ತಾರೋ ಅವ್ರಿಗೂ ಗೊತ್ತಾಗಬೇಕು ಅವರೂ ನಮ್ಮ ಕಲ್ಚರನ್ನ ಎಂಜಾಯ್ ಮಾಡಬೇಕು ಅವರೂ ನಮ್ಮ ಕಲ್ಚರ್ ಬಗ್ಗೆ ಅರ್ಥ ಮಾಡ್ಕೋಬೇಕು ಹೇಗೆ ಏನು ಎಲ್ಲಿಂದ ಬಂತು ಹೇಗೆ ಇವರೆಲ್ಲ ಇರ್ತಾರೆ ಅವ್ರ ಡೈಲಿ ಲೈಫು ಡೈಲಿ ರೂಟೀನ್ ಹೆಂಗೆ ಮಾಡ್ತೀವಿ ಮತ್ತು ಕನ್ನಡ ಲೈಕ್ ಎಷ್ಟು ಜನಕ್ಕೆ ಕನ್ನಡ ಬರುತ್ತೆ ಕನ್ನಡ ಇದ್ದರೆ ಇಲ್ಲಿ ಎಲ್ಲಿ ಹೆಂಗೋ ಒಂದು ಕಡೆ ಬದುಕ್ಬೌದು ಅನ್ನೋ ಒಂದು ಅವ್ರಿಗೆ ಕೊಡು ಹೇಳ್ಬೇಕು ಮತ್ತು ಜಾಸ್ತಿ ಕನ್ನಡ ನ್ಯೂಸ್ ಪೇಪರು ಇದು ಫ್ರೀಯಾಗಿ ಸ್ವಲ್ಪ ಸ್ಪ್ರೆಡ್ ಮಾಡೋದರಿಂದ ಇಂಪಾರ್ಟೆಂಟು ಇಂಪಾರ್ಟೆನ್ಸ್ ಆಫ್ ಕನ್ನಡ ಗೊತ್ತಾಗುತ್ತೆ ಮತ್ತು ಆದಷ್ಟು ಈಗ ಬಸ್ಸಸ್ಸಲ್ಲೆಲ್ಲ ಟ್ರಾವೆಲ್ ಮಾಡಿದಾಗ ಕನ್ನಡದಲ್ಲಿ ಲೊಕೇಶನ್ ತೋರ್ಸಿದ್ರೆ ಅವಾಗ ಮೇಬಿ ತುಂಬ ಕನ್ನಡ ಕಲಿಯೋಕ್ಕೆ ಇಂಪ್ರೂವ್ ಮಾಡೋಕ್ಕೆ ಒಂದು ಅಡ್ವಾಂಟೇಜ್ ಇರುತ್ತೆ ಆಮೇಲೆ ಸುತ್ತಮುತ್ತ ಇರೋರೆಲ್ಲ ಸ್ವಲ್ಪ ಕನ್ನಡದವನ್ನೇ ನಾವು ಆಪ್ಟ್ ಮಾಡ್ಕೊಂಡು ಮಾತಾಡೋದ್ರಿಂದ ಕನ್ನಡ ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತೆ ಮತ್ತು ಈ ಕಡೆ ಕನ್ನಡ ಕಲ್ಚರ್ ಕರ್ನಾಟಕ ಕಲ್ಚರ್ ಅಂತ ಬಂದರೆ ನಮ್ಗೆ ಗೊತ್ತು ಲೈಕ್ ಕನ್ನಡ ಕಲ್ಚರ್ ಅಂದರೆ ಎಷ್ಟು ಬೆಲೆ ಎಷ್ಟು ಭಕ್ತಿ ಇದೆ ಜನಕ್ಕೆ ಅಂತ ಲೈಕ್ ಲೈಕ್ ಎಲ್ಲ ಕಂಪೇರ್ ಬೇರೆ ಭಾಷೆಗೆಲ್ಲ ಕಂಪೇರ್ ಮಾಡಿದ್ರೆ ಕನ್ನಡಗೆ ಒಂದು ಸ್ಟ್ಯಾಂಡರ್ಡ್ ಇದೆ ಆ ಕಲ್ಚರ್ಗೆ ಒಂದು ಸ್ಟ್ಯಾಂಡರ್ಡ್ ಇದೆ ಆ ಕಲ್ಚರ್ ಏನಂದರೆ ಮೇನಾಗಿ ಯಕ್ಷಗಾನ ಅದು ಇದು ಈ ಥರ ಎಲ್ಲ ಪರ್ಫಾಮೆನ್ಸ್ ಮಾಡೋದಾಗಲಿ ಟೆಂಪಲ್ಸ್ಗೆ ವಿಸಿಟ್ ಮಾಡೋದಾಗಲಿ ಮತ್ತು ಈ ಪ್ಲ್ಯಾಟ್ಫಾರ್ಮ್ಸಲ್ಲೆಲ್ಲ ಅದು ಇದೆಲ್ಲ ಲೈಕ್ ಸ್ಟೋರೀಸ್ ಹೇಳೋದಾಗಲಿ ಕನ್ನಡ ಕನ್ನಡ ಇದರಲ್ಲಿ ಸ್ಟೇಜಲ್ಲಿ ಮತ್ತು ಪಾಂಪ್ಲೇಟಲ್ಲೆಲ್ಲ ಆಲ್ಮೋಸ್ಟ್ ಕನ್ನಡದಲ್ಲೇ ಎಲ್ಲ ಇದ್ದು ನಾವು ಎಲ್ಲ ರೀತಿಯಿಂದಲೂ ಇಂಪ್ರೂವೈಸ್ ಮಾಡ್ಕೋಬೇಕು ಕನ್ನಡಾನ ಮತ್ತು ಮನೆಯಲ್ಲಿ ಕನ್ನಡ ದಲ್ಲೇ ಮಾತಾಡೋದರಿಂದ ಇನ್ನೂ ಒಳ್ಳೆಯದು ಬೆಟರ್ ಆಮೇಲೆ ಕನ್ನಡ ಕಲ್ಚರನ್ನ ನಾವು ಕಲ್ಟಿವೇಟ್ ಮಾಡ್ಕೊಳೋದು ಬೆಳಿಯೋದು ಈಗ ಜನ್ರೇಷನಲ್ಲಿ ಆ್ಯಕ್ಚುಲಿ ಕನ್ನಡ ಕಲ್ಚರನ್ನ ಅಷ್ಟು ಇಂಪಾರ್ಟೆಂಟಾಗಿ ಮುಖ್ಯವಾಗಿ ತೊಗೋತಿಲ್ಲ ಯಾಕಂದರೆ ಈಗಿರೋ ಬೇರೆ ದೇಶದಿಂದ ಬಂದಿರೋರೆಲ್ಲ ಸ್ವಲ್ಪ ಆ ಮೊಬ್ ಬೇರೆ ಅವರ್ ಲೆವಲಲ್ಲಿ ಮೋಟಿವೇಟ್ ಮಾಡಿ ಈ ಕನ್ನಡ ಇದನ್ನು ಸ್ವಲ್ಪ ಡೌನ್ ಮಾಡ್ತಿದ್ದಾರೆ ಹಂಗಾಗಿ ಏನು ಹೇಳೋದಾದರೆ ಆದಷ್ಟು ಕನ್ನಡನ ನಾವು ಬಿಟ್ಟು ಕೊಡದೆ ನಮ್ಮದೇ ಕಲ್ಚರು ನಮ್ಮ ನಾವಿಲ್ಲಿ ಇದ್ದೀವಿ ಅಂದ ಮೇಲೆ ನಮ್ಮದೇ ನಡೀಬೇಕು ಅನ್ನೋ ಒಂದು ಒಂದು ಹೆಮ್ಮೆ ಇರಬೇಕು ಒಂದು ಭಾಷೆಗೆ ಒಂದು ಕಲ್ಚರ್ಗೆ ಸೊ ಅದನ್ನ ಫಾಲೋ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ನಮ್ಮ ಕಲ್ಚರ್ಗೆ ರೆಸ್ಪೆಕ್ಟ್ ಕೊಡೋ ಥರ ಗೌರವ ಕೊಡೋ ಥರ ಹಂಗಿದ್ರೆ ಎಲ್ಲರ್ಗೂ ಒಳ್ಳೆಯದು ಅದ್ರುವೈಸ್ ಹೋದ್ರೆ ನಮ್ಮ ಕಲ್ಚರೇ ತುಂಬಾ ವೆರಿ ಡಿಫ್ರೆಂಟ್ ಡಿಫ್ರೆಂಟಾಗಿದೆ ಇವಾಗ ಬೇರೆ ಕಲ್ಚರ್ಗೆ ಕಂಪೇರ್ ಮಾಡಿದ್ರೆ ನಮ್ಗೆ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಕರ್ನಾಟಕ ಆ್ಯಂಡ್ ಬ್ಯಾಂಗ್ಲೂರ್ ಕರ್ನಾಟಕದಲ್ಲಿ ಬ್ಯಾಂಗ್ಲೂರ್ ಇಸ್ ದ ಬೆಸ್ಟ್ ಪ್ಲೇಸ್ ಇಡೀ ಇಂಡ್ಯಾದಲ್ಲಿ ನಾವು ಎಲ್ಲೇ ಎಲ್ಲೇ ಭಾರತಿಯಲ್ಲಿ ಎಲ್ಲ ಕಡೆ ಹೋದ್ರುನೂ ಒಂದಲ್ಲ ಒಂದು ಡಿಸ್ಅಡ್ವಾಂಟೇಜ್ ಇದ್ದೇ ಇರುತ್ತೆ ಆದರೆ ನಾವು ಕರ್ನಾಟಕ ಕನ್ನಡ ಕಲ್ಚರ್ ಮತ್ತು ಬೆಂಗ್ಳೂರಲ್ಲಿ ಇರೋದರಿಂದ ನಿಮಗೆಲ್ಲ ಕಲ್ಚರ್ದು ಒಂದೊಂದು ಪಾರ್ಟು ಒಂದೊಂದು ಕಡೆ ನಿಮಗೆ ಅನುಭವ ಆಗೇ ಆಗುತ್ತೆ ಹಂಗಾಗಿ ಕನ್ನಡ ಕಲ್ಚರಾಗಲಿ ಕನ್ನಡ ಮಾತಾಡೋದಾಗಲಿ ತುಂಬಾ ಇಂಪಾರ್ಟೆಂಟ್ ಸೊ ಇದನ್ನೇ ಕನ್ನಡಾನ ಉಳಿಸ್ಬೇಕು ಯಾವತ್ತೂ ಮತ್ತು ಕನ್ನಡಾನ ಬೆಳೆಸಬೇಕು ಸೊ ಈ ಕಲ್ಚರನ್ನ ಫಾಲೋ ಮಾಡೋದ್ರಿಂದ ನಮ್ಮ ನಮಗೆ ಹೆಮ್ಮೆ ಆಗುತ್ತೆ ಮತ್ತು ನಾವು ಕನ್ನಡಿಗ ಆಗಿ ನಮಗೂ ಒಂದು ಪ್ರೌಡ್ನೆಸ್ ಆಗಲಿ ಒಂದು ಒಳ್ಳೆಯ ರೀತಿ ಒಳ್ಳೆಯ ಅನುಭವ ಆಗುತ್ತೆ